ಪಿ ಟಿ ಉಷಾ ಭಾರತದ ಒಬ್ಬ ಅತ್ಯುತ್ತಮವಾದ ಕ್ರೀಡಾಪಟು ರನ್ನಿಂಗ್ ರೇಸ್ನಲ್ಲಿ ಚಿನ್ನವನ್ನು ತಂದುಕೊಟ್ಟಂತಹ ಪಿ ಟಿ ಉಷಾರನ್ನ ಚಿನ್ನದ ರಾಣಿ ಅಂತಲೇ ಕರೀತಿದ್ರು ಅವರ ಒಂದು ಶಿಸ್ತು ಹಾಗೂ ಅವರ ಹಾರ್ಡ್ವರ್ಕನ್ನು ಕಲಿಯೋದಕ್ಕೆ ಇಷ್ಟಪಡ್ತೇವೆ